ಬದುಕಿನಲ್ಲಿ ನಮಗೆ ಭಾಳ ಮುಖ್ಯವಾದದ್ದು ನಾವು ಭೂಮಿಯಲ್ಲಿ ಬದುಕಬೇಕು ಮತ್ತು ನಮ್ಮ ಸೊ ಕುಟುಂಬವನ್ನು ಬದುಕಿಸಬೇಕು ಮತ್ತು ನಮ್ಮ ಪ್ರಾಪ್ತ ವಯಸ್ಸಿಗೆ ಮದುವೆ ಆಗಬೇಕು ಮಕ್ಕಳಾಗಬೇಕು ಮಕ್ಕಳನ್ನು ಸಂರಕ್ಷಣೆ ಮಾಡಬೇಕು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಗಂಡಿರಲಿ ಹೆಣ್ಣಿರಲಿ ಯಾವುದೇ ಇರಲಿ ಎಲ್ಲರಿಗೂನು ವಿದ್ಯಾಭ್ಯಾಸ ಕೊಡಿಸಬೇಕು ನಾವು ಸುಖವಾಗಿ ಬದುಕಬೇಕು ಅಂದರೆ ನಾವು ಕಾ ಯಾವುದೇ ಒಂದು ನಮಗೆ ತಕ್ಕಂಥ ಯೋಗ್ಯವಾದಂಥ ಕೆಲಸವನ್ನು ಮಾಡಬೇಕು ಆ ಕೆಲಸ ಮಾಡಿ ಅದರಿಂದ ಬರ್ತಕ್ಕಂಥ ಹಣದಿಂದ ಹಿರಿಯರನ್ನು ತಂದೆ ತಾಯಿ ಬಂಧು ಬಳಗ ಅವರಿಗೆ ಸಹಾಯ ಮಾಡಬೇಕು ತಂದೆ ತಾಯಿ ಬದುಕಿಸಬೇಕು ಮಕ್ಕಳಿಗೆ ಶಿಕ್ಷಣ ಕೊಡಿಸಬೇಕು ಹೆಣ್ಣಿರಲಿ ಗಂಡಿರಲಿ ಶಿಕ್ಷಣ ಕೊಡಿಸಬೇಕು ಅವರಿಗೆ ಸರಿಯಾದಂಥ ಗೈಡೆನ್ಸ್ ಕೊಡಬೇಕು ಅದಕ್ಕೆ ನಮಗೆ ಸರ್ಕಾರಿ ನೌಕರೀನೇ ಬೇಕಂತ ಏನು ಇಲ್ಲ ಸರ್ಕಾರಿ ನೌಕರಿ ಸಿಕ್ಕರೆ ಪರವಾಗಿಲ್ಲ ಇಲ್ಲಾಂದರೆ ನಮ್ಮ ಹಿರಿಯರಿಂದ ಬಂದಂಥ ಆಸ್ತಿ ಏನಿರುತ್ತೆ ಅದರಲ್ಲಿ ನಾವು ಕೆಲಸ ಮಾಡ್ಬೇಕು ನಮ್ಗೆ ಆಸ್ತಿ ಇಲ್ಲಾಂದರೆ ಹಿರಿಯರು ಯಾವ ಕೆಲಸ ಮಾಡ್ತಿರ್ತಾರೆ ಆ ಉದ್ಯೋಗ ಇರ್ಬೋದು ಯಾವ ಅಥ್ವಾ ಯಾವುದೋ ಒಂದು ಉದ್ಯೋಗದಲ್ಲಿ ಹಿರಿಯರು ಇರ್ತಾರೆ ಅವರದ್ದು ನಂತರ ನಾವು ಅದೇ ಉದ್ಯೋಗವನ್ನು ಮುಂದ್ವರಿಸ್ಕೊಂಡು ಹೋಗಬೇಕು ಅದರಲ್ಲಿ ಇನ್ನು ಹೆಚ್ಚಿನ ಸು ಆ ಬದುಕಿನಲ್ಲಿ ಹೆಚ್ಚಿನ ಸುಧಾರಣೆಯನ್ನು ಮಾಡಬೇಕು ಇಲ್ಲಿ ಆ ಬಂದಂಥ ಹಣದಿಂದ ವಯಸ್ಸಾದಂಥ ತಂದೆ ತಾಯಿಯನ್ನು ನಾವು ಸರಿಯಾಗಿ ನೋಡಿಕೊಳ್ಬೇಕು ಒಂದುವೇಳೆ ಸರಿಯಾಗಿ ಹಿರಿಯರಿದ್ದಲ್ಲಿ ಅವರಿಗೆ ಜಡ್ಡು ಜಾಪತ್ರ ಬಹಳ ಇರ್ತಾವೆ ಅವ್ರಿಗೆ ಸರಿಯಾದಂಥ ಮಾರ್ಗ ವ ಮಾರ್ಗದಲ್ಲಿ ಅವರಿಗೆ ನಡೆಸ್ಕೊಬೇಕು ತಂದೆ ತಾಯಿಯೇ ದೇವರು ಅಂತ ನಾವು ತಿಳ್ಕೊಬೇಕು ನಮ್ಗೆ ಹಣಕಾಸಿನ ಸಹಾಯ ಇಲ್ಲಾಂದರೆ ಅನೇಕ ಸರಕಾರ ಅನೇಕ ಸವಲತ್ತುಗಳನ್ನು ಕೊಟ್ಟಿದೆ ಹಸಿರು ಕಾರ್ಡಂತ ಸೌಲತ್ತು ಕೊಟ್ಟಿದೆ ಮತ್ತು ಅನೇಕ ಸವಲತ್ತುಗಳನ್ನ ಕೊಟ್ಟಿದೆ ಅಲ್ಲ ಅದನ್ನು ಉಪಯೋಗ ಮಾಡ್ಕೋಬೇಕು ಮಾಡ್ಕೊಂಡು ಅದರಲ್ಲೇನು ಸರಕಾರಿ ದವಾಖಾನಿಗಲು ಸರ್ಕಾರಿ ಆಸ್ಪತ್ರೆಗಳಿರ್ತಾವೆ ಅಲ್ಲಿ ಹೋಗಿ ನಾವು ತಂದೆ ತಾಯಿಗೆ ತೋರಿಸಿ ಅವ್ರು ಸುಖದಿಂದ ಇರುವಂತೆ ನಾವು ನೋಡ್ಕೋಬೇಕು ಇದು ನಮ್ಮ ಆದ್ಯ ಕರ್ತವ್ಯವಾಗಿರ್ತದೆ ಈಗ ಮಕ್ಕಳು ಅವರಿಗೆ ಗೊತ್ತಿರೋಲ್ಲ ಏನೂ ಗೊತ್ತಿರೋಲ್ಲ ಅವರಿಗೆ ನಾವು ಎಲ್ಲ ಮಾರ್ಗದರ್ಶನ ಮಾಡಬೇಕು ಆಮೇಲೆ ದೇವ್ರ ಬಗ್ಗೆ ನಂಬಿಕೆ ಬರುವಂತೆ ಮಾಡಬೇಕು ಧರ್ಮದ ಬಗ್ಗೆ ಅಭಿಮಾನ ಇರುವಂತೆ ಮಾಡಬೇಕು ಪರೋಪಕಾರ ಮನೋಭಾವನೆ ಅವರಲ್ಲಿ ಬೆಳೆಸಬೇಕು ಮತ್ತು ಸ್ನೇಹ ಸ್ನೇಹಕ್ಕೆ ದೋಖಾ ಮಾಡಬಾರ್ದು ಅದು ಭಾಳಷ್ಟು ಒಳ್ಳೆಯದು ಇನ್ನು ನಮ್ಗೆ ಇದರ ಇನ್ನೊಬ್ಬರಿಗೆ ನಾವು ಸಹಾಯ ಮಾಡಬೇಕು ನಾ ಏನು ನಮ್ಮ ಹತ್ತಿರ ಎಷ್ಟಿರುತ್ತೆ ಅಷ್ಟು ಭಯ ಭಕ್ತಿ ದೇವ್ರ ಬಗ್ಗೆ ನಾವು ಭಾಳಷ್ಟು ಭಕ್ತಿಯಲ್ಲಿ ಹ್ಞೂ ಭಕ್ತಿಯನ್ನು ಭಕ್ತಿಯಿಂದ ಶ್ರದ್ದೆಯಿಂದ ನೋಡ್ಕೋಬೇಕು ನಮ್ಗೆ ಹೆಚ್ಚಾಗಿದ್ದು ಹೆಚ್ಚಿಗೆ ನಮ್ಗೆ ಹೆಚ್ಚು ಹೆಚ್ಚಿದ್ದು ಉಂಡು ಉಳಿದಿದ್ದಿತ್ತಂದ್ರೆ ದಾನ ಧರ್ಮ ಮಾಡಬೇಕು ಇನ್ನೊಬ್ರು ಪರೋಪಕಾರವನ್ನು ಮಾಡಬೇಕು ಇಂಥ ಉತ್ತಮವಾದಂಥ ಅಂಶಗಳನ್ನು ನಾವು ಮಕ್ಕಳಿಗೆ ಹೇಳಿಕೊಡ್ಬೇಕು ಮಕ್ಕಳು ನಮ್ಮಿಂದ ದೂರ ಸ್ಕೂಲಿಗೆ ಅಥ್ವಾ ಎಲ್ಲಿಯೋ ದೂರ ಹೋಗ್ತಾರೆ ಓದೋಕ್ ಹೋಗ್ತಾರಂದರೆ ನಮ್ಮ ಕಣ್ಣಿಗೆ ಕಾಣದೇ ಹೋಗ್ತಾರಂದರೆ ಅವ್ರಿಗೆ ಹೆಚ್ಚಿನ ಒಂದು ಕಾಳಜಿ ನಾವು ಮಾಡಬೇಕಾಗ್ತದೆ ಇವತ್ತು ನಾಳೆ ಭಾಳಷ್ಟು ಆಕರ್ಷಣೆ ಮನೆ ಬಿಟ್ಟು ಹೊರಗೋಗ್ಬಿಟ್ಟರೆ ಭಾಳಷ್ಟು ಆಕರ್ಷಣೀಯವಾದಂಥವು ನಮ್ಮ ಕಣ್ಣಿಗೆ ಬೀಳ್ತಾವೆ ಗುಟ್ಕಾ ತಿನ್ನೋದು ಚಹಾ ಕುಡಿಯೋದು ಭಂಗಿ ಸೇದುವುದು ಇತ್ಯಾದಿ ಅನೇಕ ಕೆಟ್ಟ ಚಟಗಳು ಅವು ಆಕರ್ಷಣೆ ಮಾಡ್ತಾವೆ ಮಕ್ಕಳಿಗೆ ಅದಕ್ಕೆ ನಾವು ಅವ್ರಿಗೆ ಕಾಳಜಿ ಮಾಡಿ ನೋಡ್ಕೋತಿರ್ಬೇಕು ಯಾವುದೇ ಕೆಟ್ಟ ಅಭ್ಯಾಸಕ್ಕವರು ಬೀಳಬಾರ್ದು ಮದ್ಯಪಾನ ಮಾಡೋದಾಗಲೀ ತಂಬಾಕು ಸೇವನೆ ಮಾಡೋದಾಗಲೀ ಇಂಥವ್ ಯಾವುವು ಅವರು ಮಾಡು ಮಾಡ್ದಂಗೆ ನಾವು ನೋಡ್ಕೊಂಡ್ ಹೋಗಬೇಕು ಅವರಿಗೇನು ಬೇಕಾದಂತಹ ಪುಸ್ತಕ ಮತ್ತು ಅವರಿಗೆ ಬೇಕಾಗಿರ್ತಕಂಥ ಎಲ್ಲ ವಸ್ತುಗಳನ್ನು ನಾವು ಕೊಡಿಸ್ಬೇಕು ತೊಂದ್ರೆ ಮಾಡಬಾರ್ದು ಕೊಡಿಸ್ಬೇಕು ಈಗ ಸರ್ಕಾರ ಈಗ ಈ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿವರೆಗೆ ಫ್ರೀ ಎಜುಕೇಶನ್ ಅಂತ ಮಾಡಿದೆ ಫ್ರೀ ಎಜುಕೇಶನ್ನಿನಾಗ ನಮ್ಗೇನು ಹೆಚ್ಚಿಗೆ ಖರ್ಚಿರೋಲ್ಲ ಕಾಲೇಜಿಗೆ ಮಾತ್ರ ನಾವು ಸ್ವಲ್ಪ ಖರ್ಚು ಮಾಡಬೇಕಾಗ್ತದೆ ಆ ಕಾಲೇಜಿಗೆ ಹೋಗ್ಬೇಕಾದ್ರೂ ಕೂಡಾನೂ ವಯಸ್ಸು ಹೆಚ್ಚಿಗೆ ಆಗಿರುತ್ತೆ ಇಲ್ಲಿ ಫ್ರೆಂಡ್ಶಿಪ್ಪಿನಲ್ಲಿ ಅನೇಕ ಬದಲಾವಣೆಗಳನ್ನು ನಾವು ಮಕ್ಕಳಲ್ಲಿ ಕಾಣ್ತಿರ್ತೀವಿ ಅದಕ್ಕೆ ಅವರು ಶೋಕಿಗಾಗಲೀ ಯಾವುದೇ ದುಶ್ಚಟಕ್ಕೆ ಬೀಳದಂತೆ ಅವ್ರನ್ನು ನಾವು ನೋಡ್ಕೋಬೇಕು ಮುಂದೆ ಅವ್ರಿಗೆ ಪ್ರೋತ್ಸಾಹ ಓದಿನ ಓದಿನಲ್ಲಿ ಭಾಳಷ್ಟು ನಾವು ಪ್ರೋತ್ಸಾಹವನ್ನು ಕೊಡಬೇಕು ಅದು ಅವರು ಎಷ್ಟು ಹೇಗೆ ಓದ್ತಾರೆ ಹೇಗಿಲ್ಲ ನೋಡ್ಕೋಬೇಕು ಮತ್ತು ಅವರು ಸರಿಯಾಗಿ ಶಾಲೆಗೆ ಹೋಗ್ತಾರೋ ಇಲ್ಲವೋ ಹೋಗಿ ಶಾಲೆಗೆ ಹೋಗಿ ಮುಖ್ಯೋಪಾಧ್ಯಾಯರನ್ನಾಗಲೀ ಪ್ರಿನ್ಸಿಪಾಲರನ್ನಾಗಲೀ ಅಥ್ವಾ ಕ್ಲಾಸ್ ಟೀಚರನ್ನಾಗಲೀ ಕೇಳಬೇಕು ಸರಿಯಾಗ್ ಹೋಗ್ತಾನೋ ಇಲ್ಲವೋ ಬರ್ತಾನೋ ಇಲ್ಲವೋ ಹೋಮ್ ವರ್ಕ್ ಕೊಟ್ಟಿದ್ದು ಮಾಡ್ತಾನೋ ಇಲ್ಲವೋ ಹೆಣ್ಣಿರಲಿ ಗಂಡಿರಲಿ ಎಲ್ಲ ಮಕ್ಕಳು ಮಕ್ಕಳಿಗೆ ನಾವು ಪರೀಕ್ಷೆ ಮಾಡಬೇಕು ಸ್ಕೂಲಿಗೆ ಹೋಗಿ ಅವ್ರ ಬಗ್ಗೆ ಪರೀಕ್ಷೆ ಮಾಡಬೇಕು ಮತ್ತು ಕೆಲವೊಂದು ಲೇಖನ ಬರೆಯೋದ್ರಲ್ಲಿ ಆಟ ಪಾಠಗಳಲ್ಲಿ ಆಗಲೀ ಭಾಗವಹಿಸುವಂತೆ ನಾವು ಪ್ರೋತ್ಸಾಹವನ್ನ ಮಕ್ಕಳಿಗೆ ಕೊಡಬೇಕು ಈ ಎಲ್ಲ ಹೀಗ್ ಮಾಡ್ಕೋತ ಹೋದಾಗ ಅವ್ರು ಉತ್ತಮವಾಗಿ ಶಿಕ್ಷಣವನ್ನು ಅವ್ರು ಪಡ್ಕೊಂಡು ಒಂದು ಸ್ ಒಂದು ಏನು ಒಳ್ಳೆಯ ಉತ್ತಮವಾದಂಥ ಅಂಕಗಳನ್ನು ಪರೀಕ್ಷೆಯಲ್ಲಿ ತೆಗೆದ್ರೆ ಮುಂದೆ ಅನೇಕ ದಾರಿಗಳು ಅವರಿಗೆ ಸಿಗ್ತಾವು ಆದರೂ ಹೆಚ್ಚಿಗೆ ಓದಿ ಅವರು ಒಂದು ಯಾವುದೋ ಒಂದು ಸರ್ಕಾರಿ ನೌಕರೀನೋ ಯಾವುದೋ ಒಂದು ದೊರಕಿಸ್ಕೊಂಡ್ರೆ ಮುಂದೆ ಅವರಿಗೆ ಅರವತ್ತು ವರ್ಷದ ತನಕನೂ ಅವರಿಗೆ ಏನೂ ತೊಂದ್ರೆ ಬರೋದಿಲ್ಲ ಒಂದು ವೇಳೆ ಆಗಿಲ್ಲ ಓದೋಕಂದ್ರೆ ಹಿರಿಯರು ವರಿಕ್ಕಂತ ಆಸ್ತಿ ಏನಿದೆ ಒಕ್ಕಲುತನ ಕೃಷಿ ಮಾಡ್ತಕ್ಕಂಥದಿರ್ಬೋದು ಅದ್ರಾಗ ಇಂಟ್ರೆಸ್ಟ್ ಇತ್ತಪ್ಪಾ ಅಂದ್ರೆ ಅದಕ್ಕೆ ಮುಂದುವರಿಸ್ಬೇಕು ಆ ಕೃಷಿಗೆ ಇವತ್ತು ನಾಳೆ ಭಾಳಷ್ಟು ಸಹಕಾರಿ ಇದೆ ಇವತ್ತು ನಾಳೆ ಭಾಳಷ್ಟು ಸಹಕಾರ ಇದೆ ಅದನ್ನು ಉಪಯೋಗ ಮಾಡ್ಕೊಬೇಕು ಉಪ್ಯೋಗ ಮಾಡ್ಕೊಂಡು ಮುಂದುವರೀಬೇಕು ಈ ರೀತಿಯಾಗಿ ಓದಿ ಓದಿನ ಕ್ರಮಕ್ಕವರಿಗೆ ತೋರಿಸಿ ಕೊಟ್ಟು ಮುಂದೆ ಅವ್ರು ಬದುಕನ್ನು ಹಸನಾಗುವಂತೆ ಮಾಡಿ ಮತ್ತು ಅವರಿಗೆ ಏನೇನು ಪ್ರಾಪ್ತ ವಯಸ್ಸಿಗೆ ಏನೇನು ಮಾಡಬೇಕು ಅದೆಲ್ಲವನ್ನು ಮಾಡಿ ಅವರು ಸುಕವಾಗಿರುವಂತೆ ನಾವು ನೋಡ್ಕೋಬೇಕಾಗ್ತದೆ ನಮಗೆ ಬದುಕಿನಲ್ಲಿ ಯಾವುದು ಮುಖ್ಯ ಅಂದರೆ ನಾವು ಜೀವಂತವಾಗಿ ಬದುಕುವುದು ರೋಗ ರುಜಿನ ಬರದಂತೆ ನಾವು ಬದುಕುವುದು ದುರಭ್ಯಾಸಗಳಿಗೆ ಹೋಗದೇ ಇರುವುದು ಭಾಳಷ್ಟು ಆಕರ್ಷಣೀಯ ಆಟಗಳಿದಾವು ಇವತ್ತು ನಾಳೆ ಅವುಕ್ಕೆ ನಾವು ದಾಸರಾಗಬಾರದು ಬಲಿಯಾಗಬಾರ್ದು ಅಂಥದ್ ಮಕ್ಕಳು ಆಗ್ಬಾರ್ದು ನಾವು ಆಗ್ಬಾರ್ದು ಈ ರೀತಿಯಾಗಿ ನಾವು ಬದುಕಿನಲ್ಲಿ ಸರಿಯಾದ ಜೀವನ ಕ್ರಮವನ್ನು ಸವೆಸಿ ದೇವರಲ್ಲಿ ಭಗವಂತನಲ್ಲಿ ನಂಬಿಕೆಯನ್ನಿಟ್ಟು ಆಶೀರ್ವಾದ ಪಡ್ಕೊಂಡು ಹಿರಿಯರ ಆಶೀರ್ವಾದ ಪಡ್ಕೊಂಡು ಹಿರಿಯರನ್ನು ಬದುಕಿಸಿ ನಾವು ಬದುಕಿಸಿ ಮಕ್ಕಳನ್ನು ಬದುಕಿಸಿ ಪ್ರಾಪ್ತ ವಯಸ್ಸಿಗೆ ಅವರಿಗೆ ಮದುವೆ ಮಾಡಿ ಒಂದು ದಾರಿಗೆ ಹಚ್ಚುತಕ್ಕಂಥದ್ದು ಕೆಲಸ ನಮ್ಮ ಬದುಕಿನ ಒಂದು ಅಂಶವಾಗಿದೆ ಮಕ್ಕಳು ಒಂದು ಸಂಸ್ಕಾರ ಇದೇ ನಾವು ಕೊಡೋ ಕೊಡ್ತಕ್ಕಂಥ ಸಂಸಾರ ಸಂಸ್ಕಾರ ಆ ಮಕ್ಕಳು ಇದೇ ರೀತಿಯಾಗಿ ಅವರು ಮುಂದುವರೆದ್ರೆ ಮುಂದೆ ಅವರ ಬದುಕು ಹಸನಾಗ್ತದೆ ಅವರು ನೆನೆಸ್ತಾರೆ ಅವರು ನಮಗೆ ಮುಪ್ಪಿನ ಕಾಲಕ್ಕೆ ನಮ್ಮನ್ನೂ ಕೂಡ ಅವ್ರು ನೋಡ್ತಾರೆ ಅವಾಗ ಮಕ್ಕಳಿಗೆ ನಾವು ಮಕ್ಕಳಾಗ್ತೀವಿ ನಮ್ಮನ್ನ ಅವ್ರು ನೋಡ್ಕೊಳ್ಬೇಕು ಚೆನ್ನಾಗಿ ನೋಡ್ತಾರೆ ಒಳ್ಳೆಯ ಸಂಸ್ಕಾರ ಕೊಟ್ಟಾಗ ಹೇಳೋದೇ ಬೇಕಿಲ್ಲ ಅವರೇ ನಮಗೆ ಸರಿಯಾಗಿ ನೋಡ್ಕೋತಾರೆ ಇದು ನಮ್ಮ ಬದುಕಿನ ತಿರುಳಾಗೇತಿ ಅವರು ಮುಂದೆ ಅವ್ರಿಗೆ ಮಕ್ಕಳಾದ್ರೆ ಅವರು ತಮ್ಮ ಮಕ್ಕಳಿಗೆ ಆ ರೀತಿಯಾಗಿ ನೋಡ್ಕೋಬೇಕು ಸೊ ಈ ರೀತಿಯಾಗಿ ಈ ಭೂಮಿ ಮೇಲೆ ಬದುಕ್ಬೇಕಾದ್ರೆ ಈ ಭೂಮಿ ಮೇಲೆ ಬಂದೀವಂತಂದರೆ ಅನೇಕ ರೋಗ ರುಜಿನಗಳು ಅನೇಕ ಭೂಕಂಪಗಳು ಸಿಡಿಲುಗಳು ಮಳೆಗಳು ಹೆಚ್ಚಾಗಿ ಎಲ್ಲ ಆತಂಕಗಳು ಬರ್ತಾವೆ ಅದಕ್ಕೆ ಅಂಜದೇನೇ ನಾವು ನಾವು ಅದರಿಂದ ರಕ್ಷಣೆ ಪಡೀಬೇಕು ಕೊರೋನಾ ಅಂಥ ಕೆಲವೊಂದು ರೋಗಗಳು ಬಂದವು ಅದರಿಂದ ನಾವು ಬದುಕಬೇಕಾಗ್ತದಂದ್ರೆ ಹೇಗಿರಬೇಕು ಹೇಗಿಲ್ಲ ಅಂತ ತಿಳ್ಕೋಬೇಕು ಸರ್ಕಾರದ ಸಹಾಯ ಪಡೀಬೇಕು ನಮ್ಮ ಜನ್ಮ ಉಳಿಸ್ಕೋಬೇಕು ಮಕ್ಕಳಿಗೆ ಜನ್ಮವನ್ನು ಉಳಿಸಬೇಕು ಈ ರೀತಿಯಾಗಿ ಎಲ್ಲ ತೊಂದರೆಗಳಿಂದ ಬದುಕಿ ಈ ಭೂಮಿ ಮೇಲೆ ಭಾಳಷ್ಟು ದಿವಸ ಬದುಕಬೇಕು ಪ್ರತಿ ಒಂದು ಜೀವರಾಶಿ ಕೂಡ ಈ ಭೂಮಿಯಲ್ಲಿ ಬದುಕಬೇಕು ಅಂಥಕ್ಕಂಥ ವಿಷಜಂತು ಕೂಡ ಬದುಕಬೇಕು ಅಂತದೆ ಈ ಭೂಮಿ ಮೇಲೆ ಅದೇ ರೀತಿಯಾಗೆಲ್ಲ ಪಶು ಪಕ್ಷಿಗಳು ಪ್ರಾಣಿಗಳು ಎಲ್ಲವೂ ಬದುಕಬೇಕನ್ನೋ ಆಸೆ ಇಟ್ಕೊಂಡು ಅವು ಜೀವನ ಮಾಡ್ತಾವೆ ಅದ್ರಂಗೇನೇ ಮನುಷ್ಯನ ಬುದ್ದಿ ಬೆಳವಣಿಗೆ ಆಗಿದೆ ತಿಳುವಳಿಕೆ ಬಂದಿದೆ ನಾವದನ್ನೆಲ್ಲ ಅರಿತುಕೊಂಡು ಈ ಭೂಮಿ ಮೇಲೆ ಭಾಳಷ್ಟು ದಿನ ಸುಖವಾಗಿ ಬದುಕಿ ಬಾಳಿ ಒಂದು ದಿವಸ ದೇವ್ರ ಪಾದ ಸೇರಬೇಕು ಇಷ್ಟು ಹೇಳಿ ನನ್ನ ವಿಚಾರ ಮುಗಿಸ್ತೇನೆ